ಶ್ರೀರಾಮ್ ರೆಸ್ಟೋರೆಂಟಾ

ನಾವು ನಮ್ಗೆ ಸ್ವಲ್ಪ ತಿಂಡಿಯೆಲ್ಲ ಬೇಕಾಗಿತ್ತು ಊಟ ತಿಂಡಿ ಎಲ್ಲಾ ನಮಗೆ ಮಧ್ಯಾಹ್ನ ಊಟ ಪಾರ್ಸಲ್ ಕಳಿಸ್ಕೊಡ್ತೀರಾ ಹಾಂ ಎಲ್ಲ ಉಂಟಾ ಹಾಂ ನಮಗೆ ಪೂರಿ ಊಟ ಕಳಿಸ್ಕೊಡ್ರಿ ಮೂರು ಊಟನಾ ಹಾಂ ಎಷ್ಟು ಆಗತ್ತೆ ಆಯಿತು ನಾವು ಪೇ ಪೇಟಿಎಮ್ಮಲ್ಲಿ ಮಾಡ್ಬೋದಲ್ಲ ಪೇಮೆಂಟ್ ಹಾಂ ಹಂಗಾರ್ ಹೇಳಿ ಹಾಗೆ ಮಾಡ್ತೇನೆ ನೀವು ಸ್ವಲ್ಪ ಕಳಿಸ್ಕೊಡ್ರಿ ಇಲ್ಲ ಸಾ ಬೆಳಿಗ್ಗೆ ತಿಂಡಿ ಬೇಕು ನಾಳೆಗೆ ಮತ್ತೆ ಹೇಳ್ತೇವೆ

ಆಯಿತು ಮೂರು ಪ್ಲೇ ಮೂರು ಇದು ದೋಸೆ ಕಳಿಸ್ಕೊಡ್ರಿ ಆಮೇಲಿಂದ ಇದು ಹೇಳ್ತೀನಿ ಇದು ಮಧ್ಯಾಹ್ನ ಟೀ ಟೀ ಕ ಬೇಕಾಗುತ್ತೆ

ಮೂರು ಜನರಿಗೆ ಹಾಂ ಮೂರು ಜನರಿಗೆ ನಮ್ಮ ರೂಮ್ ನಂಬರ ಎಂಟು ಅದಕ್ಕೇ ಕಳಿಸ್ಕೊಟ್ಬಿಡ್ರಿ

ಸ್ವೀ ಎಕ್ಸ್ಟ್ರಾ ಇದ್ದರೆ ಯಾವ ಏನೇನು ಉಂಟು

ಆಯಿತು ಅದೆಲ್ಲ ಕಳಿಸ್ಕೊಡಿ ಒಂದೊಂದ್ ಒಂದೊಂದ್ ಇದನ್ನು ಪ್ಲೇಟನ್ನ ಹಾಂ ಇದ್ದಿದ್ದು ಎಲ್ಲ ಅಲ್ಲ ನೀವು ಒಂದೊಂದ್ ಪ್ಲೇಟಿಗೆ ಒಂದೊಂದ್ ಒಂದೊಂದ್ ಸ್ವೀಟ್ ಅಂತ ಹಾಕ್ಕಳ್ಸಿರೆ ಸಾಕು ಎಲ್ಲ ಕಳ್ಸ್ಬಿಟ್ರೆ ಯಾರು ತಿನ್ನೋರು ಇಲ್ಲಿ ಎಲ್ಲ ಸ್ವೀಟ್ ಪೇ ಸ್ವೀಟ್ ಪೇಷೆಂಟೇ ಇಲ್ಲಿ ಜಾಸ್ತಿ ಇರೋರು ಹೌದಾ ಖಾರದ ಮಧ್ಯ ಒಂದು ಚಾ ಸಂಗಡ ಕಳ್ಸಿ ಕೊಡ್ಲಾಕಡ ಹಾಂ ಹಾಂ ಆಯ್ತು ಓಕೆ ತ್ಯಾಂಕ್ ಯು ಮತ್ತೆ ಬೇಕು ಬೇಕು ಅಂದ್ರೆ ನಾವು ಫೋನ್ ಮಾಡಿ ಹೇಳ್ತಿವ್ ಇದೇ ನಂಬರಿಗೆ ಫೋನ್ ಮಾಡಿರೆ ಆಯ್ಲ್ಯಾ ಹಾಂ ಸರಿ ಓಕೆ ಹಂಗಾರೆ ಆಂ ಆಯಿತು ಕಳಿಸ್ಕೊಡಿ ಅದು ಮುಂದೆ ನೋಡಿ ವಿಚಾರ ಮಾಡಿ ಹೇಳ್ತೆವೆ